ನಾನು ನಮ್ಮ ಅಮ್ಮ ನಮ್ಮ ಅಮ್ಮನ ಮನೆಯಲ್ಲಿ ಒಲೆ ಅಡುಗೆ ಮಾಡ್ತಾಯಿದ್ವಿ ಒಲೆಯಿಂದ ಸೌದೆ ಕಟ್ಟಿಗೆ ಒಲೆಯಿಂದ ಮಾಡ್ತಾಯಿದ್ವಿ ಅಡುಗೆ ಮಾಡಬೇಕಾದ್ರೆ ತುಂಬ ಕಷ್ಟ ಅನಿಸ್ತಿತ್ತು ಸೌದೆಯೆಲ್ಲ ಹುಡುಕಿ ತರಬೇಕು ಅದನ್ನು ತರ್ಕೋಬೇಕು ಚಿಕ್ಕ ಚಿಕ್ದಾಗಿ ಮಾಡ್ಕೊಬೇಕು ಒಲೆಯ ಒಲೆಗ್ಹಾಕಿ ಅದನ್ನು ಹಚ್ಚಬೇಕು ಅದರಲ್ಲಿ ಅಡುಗೆ ಮಾಡಬೇಕು ಮಾಡಬೇಕಾದ್ರೆ ಹೊಗೆ ಬರೋದು ಅದರಲ್ಲಿ ಅದ್ರದ್ದು ಧೂಳ್ ಬೀಳೋದು ಎಲ್ಲ ಆಗ್ತಾಯಿತ್ತು ಮಾಡ್ತಾಯಿದ್ವಿ ಅದನ್ನು ಊದಬೇಕು ಅದ್ರ ಹೊಗೆಯಿಂದ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಕಣ್ಣೆಲ್ಲ ಉರಿ ಬರೋದು ಉಸಿರು ಕಟ್ಟೋದು ಈ ಥರಯೆಲ್ಲ ಆಗ್ತಾಯಿತ್ತು ಅಂದರೆ ರುಚಿಯಾಗಿರೋದು ಅಡುಗೆ ಹೆಲ್ದಿಯಾಗಿರೋದು ಅದೊಂದು ಬೆನಿಫಿಟ್ಟಿತ್ತು ಒಲೆಯಲ್ಲಿ ಅಡುಗೆ ಮಾಡೋದರಿಂದ ಆಮೇಲೆ ಇನ್ನೇನಪ್ಪಾ ಅಂತ ಅಂತಂದರೆ ಒಲೆಯಲ್ಲಿ ಅಡುಗೆ ಮಾಡೋದರಿಂದ ಆರೋಗ್ಯವಾಗಿರು ಆರೋಗ್ಯವಾಗಿರ್ತಿತ್ತು ಅಂದರೆ ಅದ್ರದ್ದು ತೊಳಿಬೇಕಾದರೆ ಪಾತ್ರೆಗಳು ಸ್ವಲ್ಪ ಜಾಸ್ತಿ ಗಲೀಜಾಗ್ತಾಯಿತ್ತು ಅದನ್ನು ತೊಳಿಯೋಕ್ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು ಆವಾಗೆಲ್ಲ ಪಾತ್ರೆ ಉಜ್ಜಬೇಕು ಅದ್ರದ್ದು ಕಪ್ಪು ಮಸಿ ಎಲ್ಲ ಕಟ್ಟಿರುತ್ತೆ ಅದನ್ನೆಲ್ಲ ತೆಗಿಬೇಕು ತೊಳೆಯೋದಕ್ಕೆ ತುಂಬ ಜಾಸ್ತಿ ನೀರು ಬೇಕು ಜಾಸ್ತಿ ಟೈಮ್ ಬೇಕು ಅದೆಲ್ಲ ಇತ್ತು ಹಾಗಾಗಿ ಮಾಡ್ತಾಯಿದ್ವಿ ಅದ್ರಲ್ಲೂ ತುಂಬ ಚೆನ್ನಾಗಿತ್ತು ಅದು ಒಂದು ಮೂರು ಒಲೆ ಇಟ್ಕೊಂಡು ಅಡುಗೆ ಮಾಡ್ತಾಯಿದ್ದಿದ್ದು ಆವಾಗಲೂ ಮೂರು ಒಲೆಯಲ್ಲೂ ಬೇಗ ಬೇಗ ಒಂದುಕಡೆ ಉರಿ ಹಾಕಿದ್ರೆ ಮೂರು ಕಡೆ ಶಾಖ ಬರೋದು ಬೇಗ ಅಡುಗೆ ಆಗೋದು ಅಡುಗೆ ಕೆಲಸಗಳಾಗೋದು ದೊಡ್ಡ ದೊಡ್ಡ ಪಾತ್ರೆಗಳಲ್ಲೆಲ್ಲ ಅಡುಗೆ ಮಾಡ್ತಾಯಿದ್ವಿ ಬೇಗ ಅಡುಗೆ ಆಗೋದು ಅದರಲ್ಲಿ ಹೆಲ್ದಿಯಾಗಿತ್ತು ಆವಾಗ ಒಲೆಯಲ್ಲಿ ಅಡುಗೆ ಮಾಡಬೇಕಿದ್ರೆ ಸ್ವಲ್ಪ ಕಷ್ಟ ಇತ್ತು ಆರೋಗ್ಯ ಇತ್ತು ಕಷ್ಟ ಇತ್ತು ಆವಾಗ ಒಂದು ಸೌದೆಯೆಲ್ಲ ಹುಡುಕಿ ತರಬೇಕಿತ್ತು ತಂದು ಅದನ್ನು ಹದ ಮಾಡಿ ಒಲೆಗಿಟ್ಟು ಅಡುಗೆ ಮಾಡಬೇಕಿತ್ತು ಕಷ್ಟ ಇತ್ತು ಇವಾಗ ಅಲ್ಲಿ ಅದಾದ ನಂತರ ಕೆಲವು ದಿನಗಳು ಕಳೆದ್ಮೇಲೆ ಗ್ಯಾಸ್ ಬರುತ್ತೆ ಗ್ಯಾಸ್ ಬಂದಮೇಲೆ ಗ್ಯಾಸ್ ಸಿಲಿಂಡರ್ ಬಂದಮೇಲೆ ಅದರಲ್ಲಿ ಅಡ್ಗೆ ಮಾಡೋಕೆ ಶುರು ಮಾಡ್ತೀವಿ ಅದರಲ್ಲಿ ಕೆಲಸ ಕಡಿಮೆ ಆದರೆ ಆರೋಗ್ಯವೂ ಕಡಿಮೆ ಅದ್ರಲ್ಲಿ ಅಡುಗೆ ಮಾಡ್ತಾ ಗ್ಯಾಸಲ್ಲಿ ಅಡುಗೆ ಮಾಡೋಕೆ ಶುರು ಮಾಡಿದ್ಮೇಲೆ ಬೇಗ ಕೆಲಸಗಳಾಗ್ತಾಯಿತ್ತು ಕೆಲಸಗಳು ಪಾತ್ರೆ ತೊಳೆಯೋದು ರಿಸ್ಕ್ ಕಡಿಮೆ ಇರ್ತಾಯಿತ್ತು ಕೆಲಸ ಮಾಡೋದು ಟೈಮ್ ಸೇವಾಗ್ತಾಯಿತ್ತು ಅಡುಗೆ ಅಷ್ಟೆ ಅಷ್ಟೊಂದು ರುಚಿಕರವಾಗಿರಲಿಲ್ಲ ಆರೋಗ್ಯವಾಗೂ ಕೂಡ ಇರಲಿಲ್ಲ ಅದು ಇದು ಒಲೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ನಮಗೆ ಆರೋಗ್ಯ ಚೆನ್ನಾಗಿರೋದು ಹೆಲ್ದಿಯಾಗಿರೋದು ಅದು ಧೂಳ್ ಬರುತ್ತೆ ಹೊಗೆ ಬರುತ್ತೆ ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದುಬಿಟ್ರೆ ಬೇರೆ ಏನು ಇರಲಿಲ್ಲ ಒಲೆಯಲ್ಲಿ ಬರೋವಂಥ ಬೂದಿಯಲ್ಲಿ ಅವಾಗೆಲ್ಲ ಪಾತ್ರೆಗಳು ತೊಳಿತಾಯಿದ್ದರು ಆವಾಗ್ ತುಂಬ ಅದು ಹೈಜಿನ್ನಾಗಿತ್ತು ಆದ್ದರಿಂದ ಪಾತ್ರೆ ತೊಳಿತಾಯಿದ್ದರು ಹಾಂ ತುಂಬ ಚೆನ್ನಾಗಿ ಇರ್ತಿತ್ತು ಇವಾಗ ಗ್ಯಾಸ್ ಸ್ಟೌವ್ನಲ್ಲಿ ನಾವು ಅಡುಗೆ ಮಾಡ್ತೀವಿ ಅದು ಪಾತ್ರೆ ಗಲೀಜಾಗೋಲ್ಲ ಆದರೆ ಸೋಪಲ್ಲಿ ಪಾತ್ರೆ ತೊಳಿತೀವಿ ಅದು ಅಷ್ಟೊಂದು ಆರೋಗ್ಯಕರವಲ್ಲ ಆನಂತರ ಇಂಡಕ್ಷನ್ನಿನಲ್ಲಿ ಅಡುಗೆ ಮಾಡ್ತೀವಿ ಅದು ಕರೆಂಟ್ದಾಗಿರೋದ್ರಿಂದ ನಮ್ಮ ಆರೋಗ್ಯದಮೇಲೆ ತುಂಬ ಪರಿಣಾಮ ಬೀರುತ್ತೆ ಅದರಲ್ಲಿ ನಾವು ಅಡುಗೆ ಮಾಡೋದು ಕರೆಂಟಿಂದ ಅದು ಅಷ್ಟು ಸೇಫಲ್ಲ ನಮ್ಮ ಹೆಲ್ತಿಗೆ ಹಾಗಾಗಿ ಅದನ್ನು ಮಾಡೋದು ಒಳ್ಳೆಯದಲ್ಲ ನನ್ನ ಪ್ರಕಾರ ಆದರೆ ಈಗ ವಿಧಿ ಇಲ್ಲ ಸೌದೆ ತರೋ ಯಾರು ಇಲ್ಲ ಇವಾಗ ಮನೆ ದೊಡ್ಡ ದೊಡ್ಡ ಮನೆಗಳು ಅಲ್ಲಿ ನಾವು ಹೊಗೆ ಒಲೆ ಉರಿ ಹಾಕೊಂಡು ಹೊಗೆಯೆಲ್ಲ ಬರಿಸಿ ಅಡುಗೆ ಮಾಡೋಕ್ಕಾಗೋಲ್ಲ ಹಾಗಾಗಿ ನಾವು ಸ್ಟೌವ್ ಮೇಲೇ ಗ್ಯಾಸ್ ಸಿಲಿಂಡರ್ ಮೇಲೇ ಡಿಪೆಂಡಾಗಿದ್ದೀವಿ ಈಗ ಎಲ್ಲ ನೀಟಾಗಿರಬೇಕು ಹಾಗಿರಬೇಕು ಹೀಗಿರಬೇಕು ಅನ್ನೋ ಥರ ಮೈಂಡ್ ಸೆಟ್ಟಿರೋದ್ರಿಂದ ಯಾರು ಹೆಲ್ತ್ ಕಡೆ ಅಷ್ಟೊಂದು ಗಮನ ಹರಿಸ್ತಾಯಿಲ್ಲ ಮಣ್ಣಿನ ಒಲೆ ಸೌದೆ ಒಲೆಗಳಲ್ಲಿ ತುಂಬ ಒಳ್ಳೆಯದಿತ್ತು ಆವಾಗೆಲ್ಲ ಮಡಕೆಗಳಲ್ಲಿ ಒಲೆ ಮೇಲೆ ಮಡಕೆಗಳಿಟ್ಟು ಅಡುಗೆ ಮಾಡೋರು ಆರೋಗ್ಯಕರವಾಗಿರ್ತಿತ್ತು ಮಣ್ಣಿನ ಮಡಕೆಗಳಲ್ಲಿ ಅನ್ನ ಸಾಂಬಾರು ಈ ಹಬ್ಬ ಹರಿದಿನಗಳಿಗೆ ಅದರಲ್ಲಿ ಅಡ್ಗೆಗಳು ಮಾಡಿ ಎಲೆ ಬಾಳೆ ಎಲೆಯಲ್ಲಿ ಊಟ ಬಡಿಸಿದ್ರೆ ಅದ್ರದ್ದೂ ಅದು ರುಚಿ ಆನಂದವೇ ಬೇರೆ ಇರ್ತಾಯಿತ್ತು ಅದು ತುಂಬ ಚೆನ್ನಾಗಿರ್ತಿತ್ತು ಕೂಡ ಹಾಗಾಗಿ ನಮಗೆ ಅದರದ್ದು ಬೆಲೆ ಬೆನಿಫಿಟ್ಟೆಲ್ಲಾ ಇತ್ತು ಆದರೆ ಇವಾಗ ಗ್ಯಾಸ್ ಸಿಲಿಂಡರಿಂದ ಅಡುಗೆ ಮಾಡೋದರಿಂದ ಆರೋಗ್ಯವೂ ಕೆಡ್ತಾಯಿದೆ ಕೆಲ್ಸಾವೂ ಕಡಿಮೆ ಕಡಿಮೆ ಇದೆ ಅಷ್ಟೇ ಆರೋಗ್ಯವೂ ಕೆಡ್ತಾಯಿದೆ ಹಾಗಾಗಿ ನಾವು ಅದ ಅದ್ರ ಅದರ ಕಡೆ ಸ್ವಲ್ಪ ಗಮನ ಹರಿಸಿ ಮತ್ತು ನಮ್ಮ ಹಳೆ ಒಂದು ವಿಧಾನಗಳನ್ನು ತರೋದು ಉತ್ತಮ ಅಂತ ನಾವು ಅನ್ಕೊತೀವಿ ನಾನು ಕೆಲವೊಂದು ಸಾರಿ ಈಗಲೂ ಕೂಡ ಮಣ್ಣಿನ ಒಲೆಯನ್ನ ಬಳಸಿ ನಾನು ಅಡುಗೇನ ಮಾಡ್ತಾಯಿರ್ತೀನಿ ಹೊರ್ಗಡೆ ಮಣ್ಣಿನ ಒಲೆ ಇಟ್ಕೊಂಡು ಸೌದೆ ಇಟ್ಕೊಂಡು ಕೆಲವೊಂದು ಅಡುಗೆಗಳನ್ನ ಹಳೆ ಕಾಲದ ಅಡುಗೆಗಳನ್ನ ನಾವು ಮಾಡ್ತಾಯಿರ್ತೀವಿ ಕೆಲವೊಂದು ಹೋಮ್ ರೆಮಿಡಿಗಳನ್ನು ಅದರಲ್ಲಿ ಮಾಡ್ಕೊತಾಯಿರ್ತೀವಿ ಹಾಗಾಗಿ ನನಗೆ ಅದು ತುಂಬ ಇಷ್ಟ ಕೂಡ ಮಾಡ್ತಾಯಿರ್ತೀನಿ ಆವಾಗವಾಗ ಒಂದು ಸೌದೆ ಮಣ್ಣಿನ ಒಲೆ ಸೌದೆ ಇದರಲ್ಲಿ ಅವಾಗೆಲ್ಲ ಸೌದೆ ಒಲೆ ಮಣ್ಣಿನ ಒಲೆಯಲ್ಲಿ ಸ್ನಾನಕ್ಕೆ ನೀರು ಕಾಯಿಸಿ ಸ್ನಾನ ಮಾಡಿಸೋರು ಅದು ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಎಲ್ಲ ಸೌದೆ ಒಲೆಯಲ್ಲಿ ನೀರು ಕಾಯಿಸಿ ತಲೆಗೆ ಸ್ನಾನ ಮಾಡಿಸೋರು ಇವಾಗೆಲ್ಲ ಕರೆಂಟಿದು ಇಂಡಕ್ಷನಲ್ಲಿ ನೀರು ಕಾಯಿಸ್ತಾರೆ ಗೀಸರುಗಳಲ್ಲಿ ನೀರು ಕಾಯಿಸ್ತಾರೆ ಹೀಟರುಗಳಲ್ಲಿ ಸ್ ನೀರು ಕಾಯಿಸಿ ಮಕ್ಕಳಿಗೆ ಸ್ನಾನ ಮಾಡಿಸೋದ್ರಿಂದ ಅದು ತಲೆ ಕೂದಲು ಉದುರೋ ಸಮಸ್ಯೆ ಬೇರೆ ಬೇರೆ ಸಮಸ್ಯೆಗಳು ಮಕ್ಕಳನ್ನ ಕಾಡೋಕ್ಕೆ ಶುರುವಾಗುತ್ತೆ ವಯಸ್ಸಾದವ್ರಿಗೆ ಮಕ್ಕಳಿಗೆ ನಮಗೂ ಕೂಡ ಹಾಗಾಗಿ ನಾವು ಸೌದೆ ಒಲೆಗಳನ್ನು ಆ ಸ್ನಾನಕ್ ಸ್ನಾನದ್ ನೀರು ಕಾಯಿಸೋದ್ಕೋಸ್ಕರ ಬಳಸೋದು ಒಳ್ಳೆಯದು ಉತ್ತಮ ಅನ್ನೋದನ್ನು ನಾನು ಹೇಳ್ತೀನಿ ಅಡುಗೆಗೆ ಬಳ್ಸೋಕೆ ಸ್ವಲ್ಪ ಕಷ್ಟ ಆಗ್ಬೋದು ಈಗ ಕೆಲವೊಂದು ಫಂಕ್ಷನ್ನುಗಳು ಮಾಡಿದಾಗ ಮನೆಗಳಲ್ಲಿ ಹಬ್ಬ ಹರಿದಿನಗಳು ಮಾಡಿದಾಗ ತುಂಬ ಜಾಸ್ತಿ ಜಾಸ್ತಿ ಅಡುಗೆ ಮಾಡ್ಬೇಕಿರುತ್ತೆ ಪಾತ್ರೆಗಳು ಇಡ್ಬೇಕಿರುತ್ತೆ ಇವಾಗ್ಲೂ ದೊಡ್ಡ ದೊಡ್ದ ಗ್ಯಾಸ್ ಎಲ್ಲ ಸ್ಟೌವೆಲ್ಲ ಬಂದಿರೋದರಿಂದ ಅದನ್ನೂ ತಂದು ಮಾಡೋರಿದ್ದಾರೆ ಮಾಡ್ತಾಯಿದ್ದಾರೆ ಕೂಡ ಆದರೆ ನಮ್ಮ ಮನೆಗಳಲ್ಲಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ನಾವು ದೊಡ್ಡದು ಸಿಲಿಂಡರು ದೊಡ್ಡ ಗ್ಯಾಸ್ ಸ್ಟೌವೆಲ್ಲ ತರೋದು ನಾವು ಹೊರಗಡೆ ಜಾಗಗಳಿದ್ದರೆ ವರಾಂಡಗಳಲ್ಲಿ ನಾವು ಮ ಕಲ್ಲುಗಳಿಟ್ಟು ಸೌದೆಗಳನ್ನು ಅಲ್ಲಿ ಜೋಡಿಸಿ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಇಟ್ಟು ಅಡುಗೆ ಮಾಡ್ತೀವಿ ಅದ್ರಲ್ಲಿ ಅಡುಗೆ ಮಾಡಿ ಬಡಿಸಿದಾಗ ಅದು ತುಂಬ ಚೆನ್ನಾಗಿ ಇರುತ್ತೆ ತುಂಬ ಚೆನ್ನಾಗಿ ನಡೆಯುತ್ತೆ ಫಂಕ್ಷನ್ನೆಲ್ಲ ನಡೆಯುತ್ತೆ ಊಟ ತಿಂಡಿ ಎಲ್ಲ ಚೆನ್ನಾಗಿರುತ್ತೆ ಅದರಲ್ಲಿ ಮಾಡಿದಾಗ ಬರೋರೆಲ್ಲ ತುಂಬ ಖುಷಿಯಾಗಿ ಊಟ ಮಾಡ್ಕೊಂಡ್ಹೋಗ್ತಾರೆ ಅದು ನಮಗೆ ತುಂಬ ಖುಷಿ ಆಗುತ್ತೆ ಹಾಗಾಗಿ ಸೌದೆ ಒಲೆಗಳ ಮೇಲೆ ಒಲೆ ಮಣ್ಣಿನ ಒಲೆ ಸೌದೆ ಒಲೆ ಇದರ ಮೇಲೆ ಆದಷ್ಟು ನಾವು ಡಿಪೆಂಡಾಗೋದು ಉತ್ತಮ ಅಂತ ಹೇಳ್ತೀವಿ ಸ್ವಲ್ಪ ಕಷ್ಟ ಇರುತ್ತೆ ನಮ್ಮ ಆರೋಗ್ಯಕ್ಕೂ ಅದು ಒಳ್ಳೆಯದು ಹಾಗಾಗಿ ಮಾಡಬೇಕು ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನು ನಾನು ನಿಮಗೆಲ್ಲ ಹೇಳೋಕ್ ಇಷ್ಟಪಡ್ತೀನಿ ಅದು ಅದರಲ್ಲಿ ಒಳ್ಳೆಯ ಬೆನಿಫಿಟ್ಟಿದೆ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಆರೋಗ್ಯ ಇರುತ್ತೆ ಇದರಲ್ಲಿ ಆರೋಗ್ಯ ಇಲ್ಲಿ ಆರೋಗ್ಯ ಇರೋಲ್ಲ ಕಷ್ಟವೂ ಇರೋಲ್ಲ ಹಾಗಾಗಿ ನೀವು ಗ್ಯಾಸ್ ಸ್ಟೌವ್ ಇಂಡಕ್ಷನ್ ಇದನ್ನೆಲ್ಲ ಬಳ್ಸೋದನ್ನು ಕಡಿಮೆ ಮಾಡಿ ಸೌದೆ ಒಲೆಗಳಲ್ಲಿ ಅಡುಗೆ ಮಾಡೋದನ್ನು ಸ್ವಲ್ಪ ಅನುಸರಿಸ್ಕೊಂಡು ಹೋಗಬೇಕು ಅಂತ ಹೇಳೋಕ್ ಇಷ್ಟಪಡ್ತೀನಿ ಅದ್ರ ಬಗ್ಗೆ ಯಾವಾಗಲೂ ಗಮನ ಹರಿಸಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರಬೇಕು ನಮಗೇನು ಬೇಕು ನಮ್ಮ ಆರೋಗ್ಯಕ್ಕೇನು ಬೇಕು ಅದನ್ನು ನಾವು ಮಾಡ್ಕೊಬೇಕಾಗಿರುತ್ತೆ ಅದನ್ನು ಮಾಡ್ಕೊಂಡಾಗಷ್ಟೇ ನಾವು ಚೆನ್ನಾಗಿರೋಕೆ ಸಾಧ್ಯ ಹಾಸ್ಪಿಟಲ್ಲಿಗೋಗಿ ದುಡ್ಡೆಲ್ಲ ಖರ್ಚು ಮಾಡಿ ನಾವು ನರ ನರಳೋದಕ್ಕೆ ಬದಲಿಗೆ ಈ ಥರ ಒಂದೊಂದು ಸಣ್ಣ ಪುಟ್ಟ ಚೇಂಜಸನ್ನು ನಮ್ಮ ಲೈಫಲ್ಲಿ ಮಾಡ್ಕೋತಾ ಬಂದರೆ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕಾಗತ್ತೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಏನಪ್ಪಾ ಅಂತಂದರೆ ಆರೋಗ್ಯದ ಕಡೆ ಯಾರು ಜಾಸ್ತಿ ಕಾಳಜಿ ವಹಿಸ್ತಾಯಿಲ್ಲ ಹಾಗಾಗಿ ಅದು ಈ ಥರ ಸಣ್ಣ ಪುಟ್ಟ ಹಳೆ ಕಾಲದಲ್ಲಿ ಎಲ್ಲರೂ ಹಳೆ ಬ್ ಹಳೆ ನಮ್ಮ ಅಜ್ಜಿ ತಾತಂದಿರು ಅವರ ಅಪ್ಪ ಅಮ್ಮ ಅವರೆಲ್ಲರೂ ಕೂಡ ಒಲೆ ಮಣ್ಣಿನ ಒಲೆಗಳು ಸೌದೆ ಒಲೆಗಳಲ್ಲಿ ಅಡ್ಗೆ ಮಾಡ್ತಿದ್ದರು ಅವರೇ ಬೆಳೆಗಳನ್ನು ಬೆಳಿತಾಯಿದ್ದರು ಅದರಿಂದ ಬಂದ ಧವಸ ಧಾನ್ಯಗಳಲ್ಲಿ ಅಡುಗೆ ತಿಂಡಿ ಊಟಗಳನ್ನು ಮಾಡ್ತಾಯಿದ್ದರು ತುಂಬ ಹೆಲ್ದಿಯಾಗಿದ್ದರು ಗಟ್ಟಿ ಮುಟ್ಟಾಗಿದ್ದರು ನೂರು ವರ್ಷಗಳ ಕಾಲ ಅವರು ಬದುಕ್ತಾಯಿದ್ದರು ನೂರು ವರ್ಷಗಳ ಮೇಲೆ ಅವರು ಬದುಕ್ತಾಯಿದ್ದರು ಹೀಗೆ ಕಾಲಕ್ರಮೇಣ ಕಳೀತಾ ಎಲ್ಲ ಒಂದು ನಾಜೂಕತೆ ಕಲಿತಾ ಮುಂದುವರಿತಾ ಒಂದು ಈ ಸಿಟಿ ವಾತಾವರಣ ಅನ್ನೋ ಥರ ಎಲ್ಲ ಹಳ್ಳಿಗಳ ಕಡೆಯೂ ಬಂದುಬಿಟ್ಟಿದೆ ಮುಂಚೆ ಹಳ್ಳಿಗಳಲ್ಲಿ ಒಲೆಗಳೇ ಇದ್ದಿದ್ದು ಸೌದೆ ಒಲೆಗಳು ಮಣ್ಣಿನ ಒಲೆಗಳನ್ನೇ ಬಳಸ್ತಾಯಿದ್ದಿದ್ದು ಈಗಲೂ ಕೆಲವು ಕಡೆ ಅದನ್ನು ಫಾಲೋ ಮಾಡ್ತಾಯಿದ್ದಾರೆ ಕೆಲವೊಂದು ಮನೆಗಳಲ್ಲಿ ಹಳ್ಳಿ ಕಡೆಗಳಲ್ಲಿ ಸಿಟಿಗಳಲ್ಲಿ ತುಂಬ ಕಡಿಮೆ ಆಗಿದೆ ಅದು ಕೆಲವು ಈಗಿನ ಒಂದು ಜನ್ರೇಷನ್ ಕೆಲವು ಮಕ್ಕಳಿಗೆ ಸೌದೆ ಒಲೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟೇ ಗೊತ್ತಿಲ್ಲ ಮಕ್ಕಳಿಗೆ ಈಗಿನ ಒಂದು ಜನ್ರೇಷನ್ ಮಕ್ಕಳಿಗೆ ಅದು ಗೊತ್ತೇ ಇಲ್ಲ ಅದನ್ನು ನಾವು ತಿಳಿಸ್ಕೊಡಬೇಕು ಅದರಿಂದ ಏನೇನೆಲ್ಲ ಬೆನಿಫಿಟ್ಟಿದೆ ಆರೋಗ್ಯಕ್ಕೆ ನಮ್ಮ ಒಂದು ಪರಿಸರಕ್ಕೆ ಯಾವುದ್ರೂ ಹಳೆ ಹಳೆ ಕಾಲದವರು ಹಳಬರು ಬಂದು ಅದ್ರ ಬಗ್ಗೆ ಎಲ್ಲ ಥರ ಒಂದು ಮಾಹಿತಿ ಅದರದ್ದು ಏನು ಬೆನಿಫಿಟ್ಟಿದೆ ಅದರಿಂದ ಏನು ಉಪಯೋಗವಿದೆ ಏನು ಅನುಕೂಲ ಏನಿದೆ ಅನಾನುಕೂಲ ಏನಿದೆ ಅನ್ನೋದನ್ನವರು ನಮಗೆ ಹೇಳ್ಕೊಟ್ಟಿದ್ದರು ನಾವು ನಮ್ಮ ಮುಂದಿನ ಜನ್ರೇಷನ್ ಮಕ್ಕಳಿಗೆ ಅದನ್ನು ತಿಳಿಸ್ತಾ ಹೋಗ್ಬೇಕು ಹೆಚ್ಚಿನ ಒಂದು ಮಟ್ಟದಲ್ಲಿ ಆಗಲಿಲ್ಲ ಅಂತಂದರೂ ತಕ್ಕ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಅವರಿಗೆ ಹೇಳ್ತಾ ಹೋದಾಗ ಅವರು ಆವಾಗ ಅದನ್ನು ಜೀವನಕ್ಕೆ ಆದಷ್ಟು ಅಳ್ವಡಿಸ್ಕೊಳ್ಳಕ್ಕೆ ನಾವು ಅವ್ರಿಗೆ ಹೇಳ್ತಾ ಇರಬೇಕು ಅದನ್ನು ಅಳ್ವಡಿಸ್ಕೊಳ್ಳಿ ಅದನ್ನು ಜೀವನಕ್ಕೆ ಈ ರೀತಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಅಳ್ವಡಿಸ್ಕೋಂತ ಹೋದಾಗ ಈಗ ನಾವು ನಮ್ಮ ತಂದೆ ಮನೆಗೋ ಇನ್ನೊಂದುಕಡೆಗೋ ಹೋಗಬೇಕು ಫಂಕ್ಷನ್ನಿಗೋ ಹೋದಾಗ ಅಲ್ಲಿ ಮಾಡ್ತಾಯಿರ್ತಾರೆ ಅದ್ರ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ಬೋದು ಸೌದೆ ಒಲೆಯಿಂದ ಅಡುಗೆ ಮಾಡಿದ್ರೆ ಈ ಥರಯೆಲ್ಲ ಆರೋಗ್ಯದ ಬಗ್ಗೆ ಗಮನ ಇರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಯಾಕೆ ಸೌದೆ ಒಲೆಯ ಉರಿಸಬೇಕು ಅದರ ಏನು ಬೆನಿಫಿಟ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ ಮುಂದಿನ ಜನ್ರೇಷನ್ ಮಕ್ಕಳು ಈ ಥರ ಹಳೇ ಕಾಲದ ಒಂದು ಸಿಸ್ಟಮ್ಮನ್ನ ಬಳಸಿಕೊಂಡು ಬೆಳಕೊಂಡು ಆರೋಗ್ಯನ ಕಾಪಾಡ್ಕೊಳ್ಳಿ ಅನ್ನೋದು ನನ್ನ ಒಂದು ಉದ್ದೇಶ ಆಗಿರುತ್ತೆ